ಹಲೋ ಮೇಡಮ್

ಮೇಡಮ್ ನಾಗೇಂದ್ರ ಅಂತ ಮೇಡಮ್ ಹೌದು ಹೌದು ಮೇಡಮ್ ನಿನ್ನೆ ಬಂದಿದ್ನಲ್ಲ ಅವರು ಮೇಡಮ್ ಮೇಡಮ್ ನಿನ್ನೆ ನಿಮಗೆ ನಾನು ಜ್ವರ ಅಂತ ಬಂದಿದ್ದೆ ನಿಮಗೆ ನಾನು ಟೆಸ್ಟ್ ಮಾಡ್ಸ್ಕಂಡು ಹೋದೆ ಮೆಡಿಸನೆಲ್ಲ ಕೊಟ್ಬಿಟ್ಟು ವಾಸಿಯಾಗುತ್ತೆ ಅಂತ ಹೇಳ್ಬಿಟ್ಟು ಹೋದಿರಿ ನಾನು ತೊಗೊಂಡೆ ವಾಸಿ ಆಗಿತ್ತು ಅಂದರೆ ನಿನ್ನೆ ಮೇಡಮ್ ಮಧ್ಯಾಹ್ನ ಸ್ವಲ್ಪ ಗೆಸ್ಟ್ ಬಂದಿದ್ದರು ಹೊರ್ಗಡೆಯಿಂದ ಸ್ವಲ್ಪ ಯೋರ್ಗೆ ಸ್ವಲ್ಪ ಅಡಿಗೆ ಗಿಡಿಗೆ ಮಾಡ್ಕೊಡಕ್ಕೆ ಇದು ಮಾಡ್ತಾಯಿದ್ದೆ ಮೇಡಮ್ ಹೆಲ್ಪ್ ಮಾಡ್ತಾಯಿದ್ದೆ ಆದ್ದರಿಂದ ಸ್ವಲ್ಪ ಜ್ವರ ಮತ್ತೆ ಜಾಸ್ತಿಯಾಗಿ ಬಂದ್ಬಿಟ್ಟಿದೆ ಮೇಡಮ್ ಹಾಂ ಈಗ ಕೆ ಸುಸ್ ತುಂಬ ಸುಸ್ತಾಗ್ತಾ ಇದೆ ಊಟನೂ ಏನೂ ಸೇರ್ತಾಯಿಲ್ಲ ಮತ್ತೆ ಏನು ಮಾಡೋದು ಮೇಡಮ್ ಮೇಡಮ್ ಮನೇಲ್ಲಿ ಅಮ್ಮ ಒಬ್ಬರೇ ಇದ್ದದ್ದು ಪಾಪ ಒಬ್ಬರ ಕೈಲಿ ಆಗೋಲ್ಲ ಅಂದು ಸ್ವಲ್ಪ ಎಲ್ಪ್ ಮಾಡಪ್ಪ ಅಂದರು ಎಲ್ಪ್ ಮಾಡಿದೆ ಮೇಡಮ್ ಅಷ್ಟೇ ಹ್ಞೂ ಅದರಿಂದ ತು ತಗೊಂಡೆ ಮೇಡಮ್ ಆದ್ರೂ ಸುಸ್ತಾಗ್ತಾಯಿದೆ ಸ್ವಲ್ಪ ಮೇಡಮ್ ಮತ್ತೆ ಇವತ್ತು ಸಾಯಂಕಾಲ ಬರ್ಬೋದಾ ಬರೋಕ್ಕಾಗುತ್ತ ಮೇಡಮ್ ಬರ್ಬೋದಾ ಮೇಡಮ್

ಹಾಂ ಮೇಡಮ್ ರೆಸ್ಟು ಮಾಡೀನಿ ಮೇಡಮ್ ಸ್ವಲ್ಪ ಸುಸ್ತಾಗುತ್ತೆ ಆಮೇಲೆ ನೀರು ಕುಡ್ದ್ರುವೆ ನೀರೂ ಸೇರ್ತಾಯಿಲ್ಲ ಮೇಡಮ್ ಊಟ ಸೇರ್ತಾಯಿಲ್ಲ ವಾಮಿಟ್ ಆಗುತ್ತೆ ಹಾಂ ಮೇಡಮ್ ಸ್ವಲ್ಪ ಬಂದು ಬೇಗ ಸ್ವಲ್ಪ ಒಳ್ಳೆಯ ಮೆಡಿಸಿನ್ ಬರ್ಕೊಡಿ ಮೇಡಮ್ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ನಾನು ತೊಗೋತೀನಿ ಹಾಂ ಮೇಡಮ್ ಎಷ್ಟು ಹೊತ್ತಿಗೆ ಬರ್ತೀರಾ ಮೇಡಮ್ ನೀವು ಅಲ್ಲಿ ಹಾಸ್ಪೆಟ್ಲಿಂದ ಕ್ಲಿನಿಕ್ಗೆ ಸಾಯಂಕಾಲ ಐದು ಗಂಟೆಗೆ ಬರ್ತೀರಲ್ವ ಮೇಡಮ್ ಆಂ ಹೌದಾ ಮೇಡಮ್ ಸಾಯಂಕಾಲ ಐದು ಗಂಟೆಗೆ ಬರ್ಬೋದಾ

ಹೌದಾ ಮೇಡಮ್ ಓಕೆ ಮೇಡಮ್ ಆಯ್ತು ಮೇಡಮ್ ಓಕೆ ಹ್ಞೂ